ಆ ಥರದ ಪುಸ್ತಕ ಅಂತ ಯಾವುದೂ ಇಲ್ಲ ಏನೇ ಓದಿದ್ರೂ ಕೂಡ ಒಂದು ಒಂದ್ಸಲ ಓದಿದ್ರೂ ಕೂಡ ಅರ್ಥ ಆಗುವಂಥ ಪುಸ್ತಕಗಳೇ ಜಾಸ್ತಿ ಅಷ್ಟು ಹೈಪ್ ಆಗಿರುವಂಥ ಪುಸ್ತಕಗಳು ಯಾವುದೂ ಇಲ್ಲ ಅಂತ ಹೇಳ್ಬೋದು ಆದರೆ ಇದಕ್ಕೆ ಸಮಾಜಕ್ಕೆ ಸಮಾಜದ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಒಂದು ಕ್ಷ ಒಂದು ಎ ಸಲ ಓದಿದರೆ ಅರ್ಥ ಆಗಲ್ಲ ಅದನ್ನ ಎರಡು ಸಲ ಆದರೂ ಓದಲೇ ಬೇಕಾಗಿರುತ್ತೆ ಅದು ಸ್ವಲ್ಪ ನಮಗೆ ನನಗೆ ಹೈಪ್ ಅಂತ ಹೇಳ್ಬೋದು ಮತ್ತೆ ಅರ್ಥವಾಗದೇ ಇರೋದಂತಲೇ ಹೇಳ್ಬೋದು ಮತ್ತು ಇಷ್ಟಪಟ್ಟಿದ ಪುಸ್ತಕ ಅಂತ ಅಂದರೆ ಕುಬಿ ಮತ್ತು ಇಯಾಲ ಅಬಚೂರಿನ ಪೋಸ್ಟ್ ಆಫೀಸ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅದು ತುಂಬ ಇಷ್ಟ ಮತ್ತು ಈ ಖಗೋಳಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಂದರೆ ಸ್ವಲ್ಪ ನಮಗೆ ಅರ್ಥವಾಗದೆ ಇರುವಂಥದ್ದು ಆಗಿರುತ್ತೆ